ನಾವು ಮನೆಯಲ್ಲಿ ಹಬ್ಬ ಬಂದರೆ ಹಬ್ಬಕ್ಕೆ ನಾವು ಎಲ್ಲ ರೀತಿಯ ಅಡುಗೆಗಳನ್ನ ಮಾಡ್ತೇವೆ ಅದರಲ್ಲಿ ಸಿಹಿ ಪದಾರ್ಥ ಅಂದರೆ ಸಿಹಿ ಪದಾರ್ಥದಲ್ಲಿ ಹೋಳಿಗೆಯನ್ನು ಮಾಡ್ತೇವೆ ಹೋಳಿಗೆಯಲ್ಲಿ ಹಲವಾರು ರೀತಿಯ ಹೋಳಿಗೆ ಇರುತ್ತವೆ ಈವಾಗ ಒಂದು ಈವಾಗ ದಸರಾ ದಸರಾ ಬಂತಂದ್ರೆ ನಾವು ಹೋಳಿಗೆ ಹೋಳಿಗೆ ಏನು ಮಾಡ್ತೇವೆ ಕಡಲೆ ಹೋ ಮಾಡ್ತಾರೆ ಒಂದು ಸೈಡ್ ಎಲ್ಲ ನಮ್ಮ ಕಡೆಯೆಲ್ಲ ಕಡಲ ಹೋಳಿಗೆ ಕಡಲೆ ಬೇಳೆದು ಹೋಳಿಗೆ ಮಾಡ್ತಾರೆ ಈ ಚಿತ್ರದುರ್ಗ ಬೆಂಗ್ಳೂರು ಸೈಡ್ ಹೋದರೆ ತೊಗರಿಬೇಳೆ ಹೋಳಿಗೆ ಮಾಡ್ತಾರೆ ನಾವು ನಮ್ಮ ಗದಗಲ್ಲ ನಮ್ಮ ಗದಗಲ್ಲಿ ನಾವು ಯಾವು ಥರ ಮಾಡ್ತೀವಿಯಪ್ಪಾ ಅಂದರೆ ಕಡಲೆ ಕಡಲೆ ಬೇಳೆ ಹೋಳಿಗೆ ಮಾಡ್ತೇವೆ ಕಡಲೆ ಬೇಳೆ ಹೋಳಿಗೆ ಹೆಂಗಪ್ಪ ಮಾಡೋದು ಅಂದರೆ ನಾವು ಕಡಲೆ ಬೇಳೆಯನ್ನು ಕುದಿಸಿ ಅಂದರೆ ಅದನ್ನು ಕುಕ್ಕರಲ್ಲಿ ಅಥ್ವಾ ಬೆ ಗೊ ದಬರಿಯಲ್ಲಿ ಏನು ಮಾಡ್ತೇವೆ ಕುದಿಸ್ತೀವಿ ಕುದಿಸಿ ಅದು ಕುದ್ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದು ಕುದ್ದಮೇಲೆ ಅದನ್ನು ಸ್ವಲ್ಪ ಆರೋಕೆ ಬಿಟ್ಟು ಆರಿದ ಮೇಲೆ ನಾವು ಮಿಕ್ಸಿ ತೊಗೊಂಡು ಮಿಕ್ಸಿಯಲ್ಲಿ ಅಂದರೆ ಮಿಕ್ಸರಲ್ಲಿ ರುಬ್ಕೊಳ್ತಾರೆ ಆವಾಗ ಫಸ್ಟ್ ಏನು ಮಾಡ್ತಿದ್ದರಪ್ಪ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅದನ್ನೇ ಮಿಕ್ಸಿಯಲ್ಲಿ ಮಿಕ್ಸಿ ಯಾರು ಯೂಸ್ ಮಾಡ್ತಿದ್ದಿಲ್ಲ ರುಬ್ಬೋ ಗುಂಡಲ್ಲಿ ರುಬ್ಬಿ ಅದನ್ನು ತ ಸಣ್ಣಗೆ ಮಾಡ್ಕೊಂಡು ಅದು ಹೂರಣ ಆಗುತ್ತೆ ಹೂರಣ ಆದ್ಮೇಲೆ ಏನು ಮಾಡ್ತಾರೆ ನಾವು ಹೂರಣ ಹಾಕಿದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದನ್ನ ನಾದಿ ಅದಕ್ಕೆ ಮೈದಾ ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಟು ಅರ್ಧ ತಾಸು ಅದನ್ನು ನೆನೆಯೋಕ್ಕೆ ಬಿಡ್ತಿದ್ದರು ಅರ್ಧ ತಾಸು ನೆನೆದ ಮೇಲೆ ಹೂರಣ ಮತ್ತು ಮೈದಾ ಹಿಟ್ಟು ಏನು ನಾವು ಕಲಿಸಿರ್ತೀವಲ್ಲ ಅವು ಎರಡು ತೊಗೊಂಡು ಹೋಳಿಗೆಯನ್ನು ಒಂದು ಹಾಳೆ ಮೇಲೆ ಲಟ್ಟಿಸಿ ಹೋಳಿಗೆ ಹೆಂಚಿನ ಮೇಲೆ ಹೋಳ್ಗೆಯನ್ನ ಬೇಯಿಸಿ ನಾವು ಹೋಳಿಗೆಯನ್ನ ತಿಂತಿದ್ದೆವು ಹೋಳಿಗೆ ಜೊತೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ರುಚಿಯಾಗಿ ಸ್ವಲ್ಪ ಬದನೇಕಾಯಿ ಪಲ್ಲೆ ಇಲ್ಲ ಯಾವುದಾದ್ರು ಪಲ್ಲೆ ಬದ್ನೆಕಾಯಿ ಪಲ್ಲೆಯನ್ನು ನಾವು ಮಾಡ್ತೇವೆ ಬದ್ನೆಕಾಯಿ ಪಲ್ಲೆಯನ್ನು ಮಾಡಿ ಹೋಳಿಗೆ ಹೋಳಿಗೆಯ ಜೊತೆ ನಾವು ಏನು ಮಾಡ್ತೇವಪ್ಪ ಅಂದರೆ ಸೊಂಡಿಗೆ ಹಪ್ಪಳ ಸೊಂಡಿಗೆ ಹಪ್ಪಳ ಅಂದರೆ ನಾವು ಯಾವ ಥರ ಅಂದರೆ ಒಬ್ಬರು ಅಕ್ಕಿ ಸಂಡಿಗೆ ಮಾಡ್ತಾರೆ ಒಬ್ಬರು ಎಲ್ಲ ಇದರ ಬೆ ಸೊಂಡಿಗೆಯನ್ನು ಮಾಡಿ ಅವು ಸೊಂಡಿಗೆ ಹಪ್ಪಳ ಕರೆದು ಅದಕ್ಕೆ ಅನ್ನ ಸಾಂಬಾರು ಸಾಂಬಾರು ಏನಪ್ಪಾ ಅಂದರೆ ಹೋಳಿಗೆ ಸಾಂಬಾರು ಹೋಳಿಗೆ ಸಾಂಬಾರು ಅಂದರೆ ಈಗ ನಾವು ಏನು ಕಡಲೆ ಬೇಳೆ ಕುದಿಸಿರ್ತೀವಲ್ಲ ಅದರ ಕಟ್ಟು ಬಂದಿರ್ತೈತಲ್ಲ ಆ ಕಟ್ಟಿಂದ ಕಟ್ಟು ಹಾಕಿ ಸ್ವಲ್ಪ ಹೂರಣ ಹಾಕಿ ಅದಕ್ಕೆ ಸಾಂಬಾರು ಮಾಡ್ತಾರೆ ಅದಕ್ಕೆ ನಾವು ಏನು ಅಂತೀವಿ ಹೋಳಿಗೆ ಸಾಂಬಾರು ಅಂತೀವಿ ನಮಗೆ ಹಬ್ಬದಲ್ಲಿ ಮಾಡೋದೇ ಪೆಷಲ್ ಹಬ್ಬ ಏನಪ್ಪ ಅಂದರೆ ಏನು ಅಂದರೆ ಹೋಳಿಗೆ ಹೋಳಿಗೆ ಸಾರು ಇದು ಏನಂತಾನೆ ನಮಗೆ ಇದು ಹೋಳಿಗೆ ಹಬ್ಬದ ಅಡುಗೆಗಳು ಈಗ ಹಾಗೆ ನಾವು ನಾರ್ಮಲ್ ಆಗ್ ಮಾಡಿದ್ರೆ ಏನು ಮಾಡ್ತೇವಪ್ಪ ಚಪಾತಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ಅನ್ನ ಮಾಡ್ತೀವಿ ಸಾರು ಮಾಡ್ತೀವಿ ಸಾರಲ್ಲೇ ವಿಶೇಷತೆ ಏನಪ್ಪಾ ಹಬ್ಬಕ್ಕೆ ಅಂದರೆ ಹೋಳ್ಗೆ ಸಾರು ಹೋಳಿಗೆ ಸಾರು ಅಪ್ಪ ಏನೆಂದರೆ ಕಟ್ಟನ್ನು ಉಪಯೋಗ್ಸಿ ನಾವು ಮಾಡೋದಕ್ಕೆ ಹೋಳ್ಗೆ ಸಾರು ಅಂತೀವಿ ನಾವು ಕ್ ಆದರೆ ಕಡಲೇ ಬೇಳೆ ಕಟ್ಟನ್ನು ಯೂಸ್ ಮಾಡೋದರಿಂದ ನಾವು ಹೋಳ್ಗೆ ಸಾರು ಅಂತೀವಿ ಈಗ ಅದು ಹಬ್ಬಕ್ಕೆ ಯಾವುದಕ್ಕೆ ನವರಾತ್ರಿ ಹಬ್ಬಕ್ಕೆ ಹೋಳಿಗೇನೆ ಮಾಡೋದು ಇನ್ನು ದೀಪಾವಳಿ ದೀಪಾವಳಿ ತೊಗೊಂಡರೆ ಏನು ಮಾಡ್ತಾರೆ ಅಂದರೆ ನಮ್ಮ ಸೈಡು ಕಡ್ಬು ಮಾಡ್ತಾರೆ ಕಡಬು ಕಡಬು ಅಂದರೆ ಹೇಗೆಯಪ್ಪಾ ಅಂದರೆ ಕಡಲೆ ಬೇಳೆ ಅದೇ ರೀತಿಯನ್ನೇ ಕುದಿಸ್ಕೊಳ್ಳೋದು ಅದೇ ಮೈದಾ ಹಿಟ್ಟನ್ನೆಲ್ಲ ನಾದ್ಕೊಳ್ಳೋದು ಆದರೆ ಇದನ್ನು ಏನು ಮಾಡಪ್ಪ ಅಂದರೆ ಅದನ್ನು ಲಟ್ಟಿಸಿ ಇದನ್ನು ಮಾಡ್ತೀವಿ ಇದನ್ನ ಎಲೆ ಥರ ಲಟ್ಟಿಸಿ ಅದಕ್ಕೆ ಹೂರಣವನ್ನು ತುಂಬಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆಯಲ್ಲಿ ಕರೆದಾಗ ಉದ್ದಗೆ ಲಟ್ಟಿಸಿ ಅದಕ್ಕೆ ಹೂರಣ ತುಂಬಿ ಕಡುಬು ಮಾಡ್ತೀವಿ ಆ ಕಡುಬು ಅಂದರೆ ರುಚಿಯೇ ಬೇರೆ ಒಂದು ಏನು ಮಾಡ್ತಾರಪ್ಪ ಅಂದರೆ ಹೋಳಿಗೆಗಿಂತ ನಮ್ಮ ಗದಗ ಸೈಡ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಹೋಳಿಗೇನೆ ಮ ಅಂದರೆ ಹೋಳಿಗೆಗಿಂತ ಕಡುಬೇ ಜಾಸ್ತಿ ಮಾಡೋದು ನಮ್ಮ ಕಡೆಯೆಲ್ಲ ಕಡುಬೇ ಜಾಸ್ತಿ ಹಬ್ಬಕ್ಕೆ ಮಾಡೋದು ಏನಪ್ಪಾ ಮುಂಚೆ ಹಬ್ಬ ಅಂದರೆ ಎಲ್ಲ ಸೈಡ್ ಮಾಡೋದು ಅಂದರೆ ಕಡುಬು ಕಡುಬೆ ಇಲ್ಲಿ ಅಡುಗೆಯ ರುಚಿ ಏನಪ್ಪಾ ಎಳ್ಳಮವಾಸ್ಯೆ ಎಳ್ಳಮವಾಸ್ಯೆ ಬಂತೆಂದರೆ ಎಳ್ಳಮವಾಸ್ಯೆ ಬಂತೆಂದರೆ ಇಲ್ಲಿ ಮಾಡುವಂಥ ಅಡುಗೆಗಳು ಅಂದರೆ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಮಾಡ್ತಾರೆ ಎಣ್ಣೆ ಹೋಳಿಗೆ ಮಾಡ್ತಾರೆ ಎಣ್ಣೆ ಹೋಳಿಗೆ ಅಡುಗೆ ಮೂರು ಥರ ಅಡುಗೆ ಮಾಡ್ತಾರೆ ಮತ್ತು ಇನ್ನು ಎಳ್ಳು ಹೋಳ್ಗೆ ಎ ಮತ್ತು ಶೇಂಗಾ ಹೋಳಿಗೆ ಮಾಡೋದು ಹೆಂಗಪ್ಪ ಅಂದ್ರೆ ಎಳ್ಳು ಹೋಳಿಗೆ ಏನು ಮಾಡ್ತಾರೆ ಶೇ ಎಳ್ಳನ್ನು ಹುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಪಾಕ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಎಳ್ಳನ್ನು ಮಿಕ್ಸಿಗೆ ಹಾಕಿ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡಿ ಮೈದಾ ಹಿಟ್ಟು ನಾದಿಕೊಂಡು ಅದಕ್ಕೆ ಜೊತೆ ಇಟ್ಟು ಅವನ್ನು ಬೇಯಿಸೋದು ಹಾಗೆ ಅದೇ ರೀತಿಯಲ್ಲಿ ಶೇಂಗಾನ ಹುರಿದು ಅದನ್ನ ಪುಡಿ ಮಾಡಿ ಅದಕ್ಕೂ ಬೆಲ್ಲದ ಪಾಕ ಹಾಕಿ ಬೆಲ್ಲದ ಪಾಕ ನಾವು ಏನು ಮಾಡ್ತೀವಿ ಅದನ್ನು ಉಂಡೆ ಟೈಪ್ ಮಾಡಿ ಅದನ್ನು ಮೈದಾ ಹಿಟ್ಟು ಜೊತೆ ತುಂಬಿಕೊಂಡು ಅದನ್ನು ನಾವು ಬೆ ಲಟ್ಟಿಸಿಕೊಂಡು ಬೇಯಿಸೋದಕ್ಕೆ ಎಳ್ಳು ಹೋಳಿಗೆ ಅಂತ ಕರಿತೀವಿ ಈವಾಗ ಇದು ಇವು ಏನು ಮಾಡ್ತಾರೆ ಇವುನ್ನೆಲ್ಲ ಎಳ್ಳಮವಾಸ್ಯೆ ಯುಕ್ತ ಪ್ರಯುಕ್ತ ಮಾಡ್ತಾರೆ ಅದೇ ರೀತಿ ಇನ್ನೂ ಏನಪ್ಪ ಅಂದರೆ ನಾಗ್ರ ಪಂಚಮಿ ನಾಗರ ಪಂಚಮಿ ಬಂತೆಂದರೆ ಇಲ್ಲೇನು ಮಾಡ್ತಾರೆ ಸೋಸ್ದೋರಿಗಾಯ್ತು ತವ್ರು ಮನೆಗಾಯಿತು ಉಂಡಿ ಜೊತೆ ಉಂಡಿ ಮತ್ತು ಏನು ಮಾಡ್ತಾರೆ ಕೊಬ್ಬರಿ ಕೊಬ್ಬರಿನಾ ಕೊಟ್ಟು ಕಳಿಸ್ತಾರೆ ಉಂಡಿಯನ್ನು ಮಾಡ್ತಾರೆ ಯಾವ ಥರ ಉಂಡಿ ಮಾಡ್ತಾರೆಂದರೆ ಶೇಂಗಾ ಉಂಡಿ ಮಾಡ್ತಾರೆ ಬೇಸನ್ ಉಂಡಿ ಮಾಡ್ತಾರೆ ರವೆ ಉಂಡಿ ಮಾಡುತ್ತಾರೆ ಮತ್ತು ಮತ್ತು ಹಾಗೆ ಕಡಲೇ ಬೇಳೆ ಉಂಡೆ ಮಾಡ್ತಾರೆ ಈ ಥರ ಎಲ್ಲ ವೆರೈಟಿ ಅಂದರೆ ಕಡಲೆ ಬೇಳೆ ಮಾಡ್ತಾರೆ ಬುಂದೆ ಮಾಡ್ತಾರೆ ನಾವು ಈ ಥರ ಎಲ್ಲ ಥರ ಉಂಡೆಗಳನ್ನು ಮಾಡ್ತಾರೆ ಇದು ನಮ್ಮ ಅಂದರೆ ಇದೇನಪ್ಪ ಅಂದರೆ ನಾಗರ ಪಂಚಮಿ ಬಂತೆಂದರೆ ಮಾಡುವಂಥ ಪೆಶ ಹಬ್ಬಗಳ ಅಡುಗೆ ಆಗಿರುತ್ತೆ ಇನ್ನೊಂದು ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ನಾಗರ ಪಂಚಮಿಯಲ್ಲಿ ಅರಳಿಟ್ಟು ಮಾಡ್ತಾರೆ ಅರಳಿಟ್ಟನ್ನ ಮಸ್ಟು ಫಸ್ಟ್ ಅದಕ್ಕೆ ಏನೇನು ಬೇಕು ಅರಳಿಟ್ಟಿಗೆ ಎಲ್ಲ ಹಾಕಿಸ್ಕೊಂಡ್ಬಂದು ಇದು ಜೀನಲ್ಲಿ ಹಾಕಿಸ್ಕೊಂಡ್ಬಂದು ಮನೆಯಲ್ಲಿ ಬೆಲ್ಲದ ಪಾಕ ಮಾಡಿ ಅರ್ಳಿಟ್ಟು ಮಾಡಿ ಮತ್ತು ಕಡಲೇ ಕಾಳಿಂದ ಮ್ ಇದನ್ನು ಪಲ್ಯ ಮಾಡ್ತಾರೆ ಇದು ನಾಗರ ಪಂಚಮಿಯ ವಿಶೇಷವಾದ ಅಡುಗೆ ನಾಗರ ಪಂಚಮಿಯಲ್ಲಿ ಮಾಡುವ ಹಬ್ಬ ಅಡುಗೆ ಅಂದರೆ ಅಡ್ ನಾಗರ ಪಂಚಮಿಯಲ್ಲಿ ಅಡುಗೆ ಮಾಡುವುದೆಂದ್ರೆ ಅರಳಿಟ್ಟು ಮತ್ತು ಕಡಲೆ ಬೇಳೆ ಅಡುಗೆಯನ್ನೇ ಮಾಡೋದು ಇನ್ನೂ ನಾವು ದೀಪಾವಳಿ ಬಂತೆಂದರೆ ಕಡಬು ಅನ್ನ ಸಾರು ಕಡಬು ಅಲ್ಲಿ ವಿಶೇಷತೆ ಹೋಳಿಗೆ ಸಾರು ಮಾಡ್ತಾರೆ ಅದನ್ನೇ ಮಾಡೋದು ಇನ್ನು ಎಳ್ಳು ಅಮವಾಸ್ಯೆ ಬಂತೆಂದರೆ ಎಲ್ಲ ಥರ ಹೋಳಿಗೆ ಕರ್ಜಿಕಾಯಿ ಮಾಡ್ತಾರೆ ಅನ್ನ ಮಾಡ್ತಾರೆ ಸಾರು ಮಾಡ್ತಾರೆ ಇನ್ನೂ ಇನ್ನೂ ಇದು ನಮ್ಮ ಮನೆಯಲ್ಲಿ ಪದ್ಧತಿ ಅಂತ ನಾವು ತೊಗೊಂಡಾಗ ಏನು ಮಾಡ್ತಾರೆಂದರೆ ನಮ್ಮನೆಯಲ್ಲಿ ಪ್ರತಿ ಅಮವಾಸ್ಯೆಗೊಮ್ಮೆ ಹುಣ್ಣಿಮೆಗೆ ಅಮವಾಸ್ಯೆಯಲ್ಲಿ ಪ್ರತಿ ಸಾರಿ ಕಡುಬುವನ್ನು ಮಾಡ್ತಾರೆ ಆ ಕಡುಬು ಹೆಂಗೆ ಮಾಡೋದು ಅಂತ ಈವಾಗ ಹೇಳುತ್ತೀನಿ ನಾನು ಈಗ ನಮ್ಮ ಮನ್ಯಾಗ ಎಲ್ಲರೂ ಕೇಳ್ತಾರೆ ಮುಂದೆ ಹೆಂಗತಿ ಹಬ್ಬ ಬಂದಾಗ ಈ ಥರ ಮಾಡಬೇಕು ಎಳ್ಳು ಅಮವಾಸ್ಯೆ ಬಂದಾಗ ಕಡುಬು ಮಾಡಬೇಕು ಇನ್ನೂ ಹುಣ್ಣಿಮೆ ಬಂದಾಗೆ ಹುಣ್ಣಿಮೆಯಲ್ಲಿ ಕಡುಬು ಮಾಡೋಲ್ಲ ಹ ಕಡುಬು ಮಾಡೋ ಬದ್ಲು ಏನು ಮಾಡ್ತಾರೆ ಅದು ಸ್ವೀಟ್ ಮಾಡಬೇಕಲ್ಲ ಆವಾಗ ಏನು ಮಾಡ್ತಾರೆ ಶಾವಿಗೆ ಪಾಯಸ ಅಂತ ಮಾಡ್ತಾರೆ ಶಾವಿಗೆ ಪಾಯಸ ಆ ಥರ ಮಾಡ್ತಾರೆ ಮತ್ತು ಶೌತಿ ಬೀಜ ಪಾಯಸ ಅಂತ ಮಾಡ್ತಾರೆ ಆನೇಕಲ್ಲು ಪಾಯಸ ಅಂತ ಮಾಡ್ತಾರೆ ಆನೇಕಲ್ಲು ಆನೇಕಲ್ಲು ಪಾಯಸ ಇವೆಲ್ಲ ಏನಿರ್ತವೆ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅವ್ನು ಹೇಗಪ್ಪಾ ಮಾಡೋದು ಅದನ್ನ ಹೇ ಯಾವ ರೀತಿ ಅಂದರೆ ಹಬ್ಬಕ್ಕೆ ಮಾಡೋದು ಈವಾಗ ನಿಮ್ಮ ಮನೆಲಿ ಸಡನ್ ಆಗಿ ಹಬ್ಬ ಇತ್ತು ಹಬ್ಬ ಇತ್ತು ನೀವು ಇಬ್ಬರೇ ಇದ್ದೀರಾ ಅಂತ ಹಾಗೆ ನಾರ್ಮಲ್ ಆಗಿ ಅಡುಗೆ ಮಾಡಿರ್ತೀರ ಹಬ್ಬ ಬಂದ ಮೇಲೆ ಏನೋ ಒಂದು ಖುಷಿ ಇರುತ್ತೆ ಈಗ ಮೊನ್ನೆ ಬಂತು ಸಂಕ್ರಮಣ ಬಂತು ಸಂಕ್ರಮಣದಲ್ಲಿ ಏನು ಮಾಡ್ತಾರೆ ಅಡುಗೆಯೇ ಸಂಕ್ರಮಣದಲ್ಲಿ ಎಲ್ಲರೂ ಕಾ ಇದನ್ನು ಎಳ್ಳು ಬೆಲ್ಲ ಸಿಹಿ ತಿಂದು ಒಳ್ಳೇದು ಮಾತಾಡೋಣ ಅಂತ ಎಳ್ಳು ಬೆಲ್ಲ ಮಾಡ್ತಾರೆ ಅದರ ಬದ್ಲಿಗೆ ನಾವು ಎಳ್ಳು ಬೆ ಸ್ವೀಟ್ ಆಗಿರಲಿ ಅಂತ ಶಾವಿಗೆ ಪಾಯಸ ಮಾಡ್ತಾರೆ ಈಗ ಇನ್ನೂ ಬರ್ತಡೇ ಬಂತು ಬರ್ತಡೇಗೆ ಏನಾರು ಸ್ವೀಟ್ ಕೊಡೋಣ ಅಂತ ಅನ್ನೋದಾದರೆ ಏನು ಮಾಡ್ತೀವಿ ನಾವು ಜಾಮೂನು ಮಾಡ್ತೀವಿ ಹಾಗೆ ಹಬ್ಬದಲ್ಲಿ ಒಂದೊಂದು ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯ ಅಡುಗೆ ಇರುತ್ತೆ ಅದು ಯಾವುದು ರೀತಿ ಅಂದರೆ ನಾವು ನಾಗ್ರ ಪಂಚಮಿ ತಗೊಳ್ಳೋದು ಇರಲಿ ದೀಪಾವಳಿ ತಗೊಳ್ಳೋದು ಇರಲಿ ನವರಾತ್ರಿ ಅಂತೂ ತಗೊಳ್ಳೋದು ಹಾಗಾದರೆ ನವ್ರಾತ್ರಿಗೆ ನಾವು ಏನು ಮಾಡ್ತೀವಿ ಹೋಳಿಗೆ ಮಾಡ್ತೀವಿ ದೀಪಾವಳಿಗೆ ಕಡುಬು ಮಾಡ್ತೀವಿ ನಾಗರ ಪಂಚಮಿಗೆ ಅರಳಿಟ್ಟು ಕಡಲೇ ಬೇಳೆ ಇದನ್ನ ಮಾಡ್ತೀವಿ ಪ್ರತಿ ಅಮವಾಸ್ಯೆ ಹುಣ್ಣಿಮೆಗೆ ಕಡುಬು ಅನ್ನ ಮತ್ತು ಶುಗೆ ಶಾವಿಗೆ ಪಾಯಸ ಈ ಥರ ನಾವು ಅಡುಗೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ರೀತಿ ನಾವು ಮಾಡುವಂಥ ಅುಡಗೆಗಳು ಹಬ್ಬದ ಅಡುಗೆಗಳೆಂದರೆ ಇವೆ ನೀವು ಯಾವ ಥರ ಹಬ್ಬ ಮಾಡಬೇಕು ಯಾವುವು ಅಂದರೆ ನಾವು ಹೋಳಿಗೆಯನ್ನಾಗ್ಲಿ ಹೋಳಿಗೆಯಲ್ಲಿ ಕಡುಬು ಆಗಲಿ ಕಡುಬು ಅರಳಿಟ್ಟು ಹೊ ಇವುನ್ನೆಲ್ಲ ನಾವು ಚೆನ್ನಾಗಿ ಹಬ್ಬಕ್ಕೆ ಹೋಳ್ಗೆ ಸಾರು ಇವುನ್ನೆಲ್ಲ ಮಾಡಬೇಕು ಜಾಮೂನು ಮಾಡ್ತೀವಿ ಮತ್ತು ಕರ್ಜಿ ಕಾಯಿ ಕರ್ಜಿ ಕಾಯಿ ಅನ್ನೋದು ಇಲ್ಲಿದು ಪ್ರಸಿದ್ಧ ಒಂದು ಅಡುಗೆ ಇದನ್ನು ಮಾಡ್ತೀವಿ ರವೆ ಉಂಡೆ ಮಾಡ್ತೀವಿ ಕಡಲೆ ಉಂಡೆ ಮಾಡುತ್ತೀವಿ ಜಾ ಮತ್ತು ಅರ್ಳಿಟ್ಟು ಮಾಡ್ತೀವಿ ಮತ್ತು ಶಾವಿಗೆ ಪಾಯಸ ಶೌತಿ ಬೀಜದ ಪಾಯಸ ಮಾಡ್ತೀವಿ ಇಲ್ಲ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಶಾವಿಗೆ ಪಾಯಸ ನಾವು ಸ್ವೀಟ್ ಹಾಕಿ ಮಾಡೋದು ಒಂದು ಮಾಡ್ತೀವಿ ಇನ್ನು ದೀಪಾವಳಿ ದೀಪಾವಳಿ ಅಂತ ಬಂತೆಂದರೆ ದೀಪಾವಳಿಗೆ ಅಮವಾಸ್ಯೆ ದಿನ ಹೋಳಿಗೆ ಮಾಡಿದರೆ ಪಾಡ್ಯದ ದಿನ ಏನು ಮಾಡ್ತಾರೆ ಅಂದರೆ ಶಾವಿಗೆ ಇರುತ್ತಲ್ಲ ಶಾವಿಗೆನ ಬಯ್ಸ್ ನೀರಲ್ಲಿ ಹೋದಾಡಿಸಿ ಅದನ್ನ ಬಸಿದು ತೆಗೆ ಅದಕ್ಕೆ ಮನೆಯಲ್ಲಿ ಇದ್ದಿರುವ ಎಲ್ಲರಿಗೂ ಹಬ್ಬ ಆವತ್ತು ಪ್ರಯುಕ್ತ ಏನು ಮಾಡ್ತಾರೆ ಅಂದರೆ ಶಾವಿಗೆ ಬಸಿದಿರ್ತಾರಲ್ಲ ಅದಕ್ಕೆ ಸಕ್ಕರೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಲು ಅದನ್ನೇ ಇದು ದೀಪಾವಳಿ ಪಾಡ್ಯದಿಂದ ಮಾಡುವಂಥ ಒಂದು ವಿಶೇಷತೆ ಹಬ್ಬ ಅಡುಗೆ ಆಗಿರುತ್ತೆ ಅದಕ್ಕೆ ಏನು ಸ್ವೀಟ್ ಅಂತ ಹಾಕಿ ಮತ್ತೆ ಹಾಕೋಲ್ಲ ಅದನ್ನೇ ಮೇಲುಗಡೆ ಹಾಕಿ ತಿನ್ನೋಕೆ ಕೊಡುತ್ತಾರೆ ಇದು ದೀಪಾವಳಿ ಪಾಡ್ಯದಿಂದ ಮಾಡುವಂಥ ಒಂದು ಅಡುಗೆ ಅಂದರೆ ಶಾವಿಗೇನ ಬಸಿದು ಅದಕ್ಕೆ ಸ್ವಲ್ಪ ಅಥ್ವಾ ಸಕ್ಕರೆ ಅಥ್ವಾ ಬೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಊಟ ಮಾಡೋದು ದೀಪಾವಳಿ ಪಾಡ್ಯ ದಿನ ಇನ್ನು ಇನ್ನೇನು ಹಬ್ಬ ಅಪ್ಪ ಅಂತ ಅಂದ್ರೆ ಬ್ ಮಾಡ್ಕೊಳ್ತ ಹೋದಾಗೆ ಆಯಿತು ಈಗ ಬದ್ನೆಕಾಯಿ ಪಲ್ಯ ಬೇರೆ ಐಟಮ್ ಮಾಡ್ತಾರೆ ಕಾಳು ಪಲ್ಯ ಮಾಡ್ತಾರೆ ಇನ್ನೂ ಅಡುಗೆ ಅಥವಾ ಏನು ಇರಲಿ ಹಬ್ಬದ ರೀತಿ ಹಬ್ಬ ಬಂತು ಅಂದರೆ ಒಂದು ಖುಷಿಯೇ ಬೇರೆ ಅಡುಗೆ ಮಾಡೋದು ಅದರಲ್ಲಿ ಚಪಾತಿ ಬಂತು ಆವತ್ತು ಹಬ್ಬ ಬಂತೆಂದರೆ ನಮ್ಮ ರೊಟ್ಟಿ ಏನು ಮಾಡೋಲ್ಲ ಒಂದು ಸ್ವೀಟ್ ಮಾಡ್ತಾರೆ ಒಂದು ಖಾರ ಇರುತ್ತೆ ಬದ್ನೆಕಾಯಿ ಪಲ್ಲೆ ಹೋಳಿಗೆ ಸಾರು ಹೋಳಿಗೆ ಸಾರು ಮತ್ತು ಅಡ್ ಕಡುಬು ಅನ್ನ ಬದ್ನೆಕಾಯಿ ಕಾಳು ಪಲ್ಲೆ ಈ ಥರ ನಾವು ಅಡುಗೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ನಿಮ್ಮ ಗದಗಲ್ಲಿ ಗದಗಲ್ಲಿ ಫೇಮಸ್ ಅಂದರೆ ಹೋಳಿಗೆ ಎಲ್ಲ ಹಬ್ಬದಲ್ಲಿ ಹೋಳಿಗೆ ಕಡಬು ಇವು ಎರಡೇ ಮಾಡೋದು ಇನ್ನೂ ಬೆಳಗ್ಗೆ ಏನಪ್ಪ ನಾಷ್ಟ ಅಂದರೆ ಹಬ್ಬ ಇರುತ್ತಲ್ಲ ಬೆಳಗ್ಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ತಿರ್ತಾರೆ ಮತ್ತು ಒಬ್ಬೊಬ್ಬರು ಉಪವಾಸ ಇರೋದರಿಂದ ಮಧ್ಯಾಹ್ನ ಅಡುಗೆ ಎಲ್ಲ ಹಬ್ಬ ಆಗುವವರೆಗೂ ಏನೂ ಮಾಡೋದಿಲ್ಲ ಆ ದೇವರಿಗೆ ಪೂಜೆ ಮಾಡ್ತಾರೆ ಇದನ್ನು ಮಾ ಎತ್ಕೊಂಡು ತಿಂತಾರೆ ನಮ್ಮ ಹಬ್ಬ ಅಂದರೆ ಫೇಮಸ್ ಅಂದರೆ ಕಡ್ಬು ಮತ್ತು ಶಾವಿಗೆ ಪಾಯಸ ಮಾಡೋದರಿಂದ ಈ ಮಕ್ಕಳಿಗೆ ಖುಷಿಯಾಗುತ್ತೆ ಶಾವಿಗೆ ಪಾಯಸ ತಿಂತಾರೆ ನಮ್ಮ ಹಬ್ಬದಲ್ಲಿ ಫೇಮಸ್ ಹಬ್ಬ ಅಂದರೆ ಚಿಕ್ಕ ಮಕ್ಕಳು ಹೊ ಕಡಬು ಅವನ್ನೆಲ್ಲ ತಿನ್ನೋಲ್ಲಲ್ಲ ಆವಾಗ ಅವ್ರಿಗೆ ಮಾಡೋದು ಏನಪ್ಪ ಅಂದರೆ ಶಾವಿಗೆ ಪಾಯಸವನ್ನೇ ಮಾಡ್ಕೊಡ್ತೇವೆ ಶಾವಿಗೆ ಪಾಯಸ ಮಾಡಿ ಕೊಡು